ಹಾಂ ಹೇಳ್ರಿ ಯಾರು ಹಾಂ ರೀ ನಾವು ವೀರೇಶವ್ರು ಮಾತಡುದು ನೀವ್ಯಾರು ರೀ ಹಾಂ ಹಾಂ ಸರ್ ಹಾಂ ಹಾಂ ರೀ ಹಾಂ ಇದೆ ಸರ್ ಎರಡುನೂರೈವತ್ತು ಕೆಜಿ ಹಾಂ ರೀ ನಮ್ಮತ್ರ ಚೆನ್ನಾಗೆ ಚೆನ್ನಾಗಿದವು ರೀ ಮ ಎಲ್ಲರೂ ಒಯ್ತಾರ ರೀ ಅಲ್ಲೆ ನಮ್ಮ ಹತ್ರನೇ ಬರ್ತಾರ ಹಾಂ ಚನ್ನಾಗಿದ್ರಿ ಒಟ್ಟು ಅದು ಸೇಮ್ ರೀ ಒಂದು ಐವತ್ತು ಹೆಚ್ಕಮ್ಮಿ ರೇಟ್ ಕೊಡೋಣ ಬರ್ರಿ ಅದ್ರಗೇನೈತಿ ಅದು ಎರಡುನೂರೈವತ್ತು ಮಾಡ್ತೀವಿ ರೀ ಎರಡುನೂರೈವತ್ತು ಮುನ್ನೂರು ಈಗ ಡೈಲಿ ಕಸ್ಟಮರಿಗೆ ಅಂದ್ರೆ ಸೊಲ್ಪ ಹೆಚ್ಕಮ್ಮಿ ನೋಡಿ ಕೊಡ್ತೀವಿ ರೀ ಅಮೌಂಟು ಇದಾವು ರೀ ದೊಡ್ಡ ಸೈಜೂನು ಐತ್ರಿ ಸಣ್ಣ ಸೈಜೂನು ಐತ್ರಿ ಹಾಂ ಸರ್ ಬರ್ರಿ ನೋಡಿ ಕೊಡ್ತೀವಿ ರೀ ಒಂದು ರೇಟ್ ಹಾಕಿ ಚೆನ್ನಾಗಿ ಚೆನ್ನಾಗಿ ಇದಾವ ರೀ ಮಾಲ್ ನಮ್ಮ ಹತ್ರ

ಹಾಂ ಹಾಂ ಇಲ್ಲ ಇಲ್ಲ ರೀ ನೀವೇ ಬನ್ರೀ ಹಾಂ ಕೊಡ್ತೀವಿ ರೀ ಡೇಲಿ ಕಸ್ಟಮರ್ ವ ವ ಪಕ್ಕ ಇರ್ತಾರಲ್ಲ ರೀ ಅಂಥೋರಿಗೆ ಓಮ್ ಡೆಲ್ರಿ ಮಾಡ್ತೀವಿ ರೀ ಮತ್ತು ಒಬ್ಬೊಬ್ರು ಇಲ್ಲ ಅಂತೀವಿ ರೀ ಟೈಮಿಂಗ್ ರೀ ನಿಮಗೆ ಯಾವ ಟೈಮಿಂಗ್ ಬೇಕು ರೀ

ಹಾಂ ಹಾಂ ರೀ ಕೊಡ್ತೀವಿ ರೀ ಕೊಡ್ತೀವಿ ರೀ ಇಲ್ಲ ರೀ ಸೊಲ್ಪ ಇಲ್ಲ ರೀ ನಾರ್ಮಲ್ಲೇ ಕೊಡ್ತೀವಿ ರೀ ಈಗ ಚೆನ್ನಾಗಿ ಜಾಸ್ತಿ ನಮ್ಮ ಹತ್ರ ಖರೀದಿ ಮಾಡಿದರೆ ರೀ ಡೆಲಿವರಿ ಏನು ತಗೊಳಲ್ ತಗೊರಿ ಹಾಂ ಹಾಂ ರೀ ಹಾಂ ಹಾಂ ರೀ ಅದೇ ರೀ ಜಾಸ್ತಿ ತಗೊಂಡರೆ ಡೆಲಿವರಿ ಏನು ತೊಗೊಳಲ್ ರೀ ಫ್ರೀ ಕೊಡ್ತೀವಿ ರೀ ಸಣ್ಣ ಪುಟ್ಟ ಅಂದರೆ ಸ್ವಲ್ಪ ಆದ್ರಕ್ ಬಂದರೆ ತಗೊಂತೀವಿ ರೀ ಅಮೌಂಟ್ ಜಾಸ್ತಿ ಯಾಕನ್ ನಮಗೇನು ಗಿಟ್ಟಲ್ರಿ ಅಲ್ಲಿಗೆ ಇಲ್ಲಿಗೆ ಬರಾಕೆ ಅದು ನಾವು ಕ್ಲೀನ್ ಮಾಡ್ಬಕು ಏನು ರೀ ಆಯ್ತು ರೀ ಮಾಡಿ ಕೊಡ್ತೀವಿ ಹಾಂ ಹಾಂ ಬರ್ರಿ ಬರ್ರಿ ಬರ್ರಿ ಬೇಗ ಬರ್ರಿ ಹಾಂ ಓಕೆ ಓಕೆ